ನಮ್ಮ ಶಿವಮೊಗ್ಗದಲ್ಲೆಲ್ಲ ಥರ ಜನ ಕೂಡ ಇದ್ದಾರೆ ಇವಾಗ ತುಂಬ ಎಲ್ಲ ಕಡೆ ಬೇರೆ ದೇಶದಿಂದ ಬೇರೆ ಸ್ಟೇಟಿಂದ ಎಲ್ಲ ಬಂದು ಸೇರಿಕೊಳ್ಳೋ ಥರ ಆಗಿದೆ ಯಾಕಂದರೆ ಅವರೂರಲ್ಲೇ ಚೆನ್ನಾಗಿವಾಗ ಊಟಕ್ಕಾಗಲಿ ದೆನ್ ಮಲ್ಕೋಳ್ಳೋಕ್ಕಾಗ್ಲಿ ಡೈಲಿ ನಾವು ಲೈಫನ್ನ ಲೀಡ್ ಮಾಡೋಕ್ಕಾಗ್ಲಿ ಅವರ ಕೈಯಲ್ಲಿ ಆಗ್ತಾ ಇರಲ್ಲ ಒಂದು ಕ್ಲೈಮೆಟ್ಗೆ ಒಂದು ಫುಡ್ಡಿಗೋಸ್ಕರ ಒಂದು ಟ್ರಾವೆಲಿಂಗ್ಗೋಸ್ಕರ ಬೇರೆ ಊರಿಗೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ ಹಾಗೆ ಶಿವಮೊಗ್ಗಕ್ಕೆ ಕೂಡ ತುಂಬ ಜನ ಶಿಫ್ಟ್ ಆಗಿದ್ದಾರೆ ಬುಡಕಟ್ಟು ಜನಾಂಗಗಳು ಇದ್ದಾರೆ ತುಂಬ ಜನಾನೇ ಆಮೇಲೆ ಅವರ ಭಾಷೆನೆ ಬೇರೆ ಥರ ಇರತ್ತೆ ನಮ್ಮ ಭಾಷೆನೆ ಬೇರೆ ಥರ ಇರತ್ತೆ ನಮ್ಮ ಭಾಷೆಗವರು ತುಂಬ ಕಷ್ಟ ಅಡ್ಜಸ್ಟ್ ಆಗೋಕ್ಕೆ ಹಾಗಾಗಿ ತುಂಬ ಜಗಳ ಕೂಡ ಆಗತ್ತೆ ನೀವು ಯಾರೋ ಬಂದು ನಮ್ಮೂರಿಗೆ ಸೇರ್ಕೊಂಡಿದ್ದಾರೆ ಅದು ಹೇಗೆ ಸಾಧ್ಯ ನೀವು ನಮ್ಮೂರಲ್ಲಿ ಇರೋ ಹಾಗಿಲ್ಲ ಅಂತ ತುಂಬ ನಡಿಯತ್ತೆ ಈ ಥರ ಶಿವಮೊಗ್ಗದಲ್ಲಿ ತುಂಬ ಗಲಾಟೆ ಕೂಡ ಆಗತ್ತೆ ಹಿಂದೂ ಮುಸ್ಲಿಮ್ಗಂತೂ ಅದು ಹೇಳೋಗೆ ಇಲ್ಲ ಯಾವಾಗಲೂ ಜಗಳ ಆಗ್ತಾ ಇರತ್ತೆ ಮತ್ತೆ ಮರಾಠಿಸು ಗೌಡರು ಆಲ್ಮೋಸ್ಟ್ ಎಲ್ಲ ಕಡೆಯೂ ಇದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಇದ್ದಾರೆ ಬುಡಕಟ್ಟಗಣ ಜನಾಂಗಳಂತೂ ತುಂಬ ಜನ ಎಸ್ ಸಿ ಎಸ್ ಟಿ ಎಸ್ ಸಿ ಅವರೆಲ್ಲ ತುಂಬ ಇದ್ದಾರೆ ಅವರಿಗೆ ತುಂಬ ಸಪೋರ್ಟಿವ್ ಆಗೂ ಇದ್ದಾರೆ ಬಟ್ ಆ ಥರ ಸಪೋರ್ಟಿವ್ ಆಗಿ ಯಾರಿಗೂ ಇರಬಾರದು ಎಲ್ಲರಿಗೂ ಈಕ್ವಲಾಗಿ ನೋಡಬೇಕು ಸೊ ತುಂಬ ಈ ಥರ ವಾರ್ಗಳಾಗ್ತಾ ಇರತ್ತೆ ಮತ್ತು ಗಲಾಟೆಗಳು ಆಗ್ತಾ ಇರತ್ತೆ ಮರ್ಡರ್ಗಳು ಆಗ್ತಾ ಇರತ್ತೆ ಇದನ್ನೆಲ್ಲ ಸ್ಟಾಪ್ ಆಗಬೇಕು ಅಂದರೆ ಒಬ್ಬರಿಂದ ಒಬ್ಬರು ಊರಿಗೆ ಬಂದರೆ ಅದು ಹೇಗೆ ಇರಬೇಕು ನಾವು ಹೇಗೆ ಅವರ ಜೊತೆ ನಡ್ಕೋಬೇಕು ಅನ್ನೋದು ಮೇಯ್ನ್ ಆಗಿ ಒಂದು ಇಂಪಾರ್ಟೆಂಟ್